ಬರವಣಿಗೆಯ ಗುರಿಗಳು ಏನು ಮತ್ತು ಸಾಧಿಸಲು ಬಯಸುವುದು ಏನು ಎನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದೀರಿ ಅದಕ್ಕಿಂತ ಮುಂಚೆ ಬರವಣಿಗೆ ಅಂದರೆ ಏನು ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗಿದೆ ಬರವಣಿಗೆ ಅಂದರೆ ಒಬ್ಬ ಲೇಖಕ ತಾನು ಗ್ರಹಿಸಿದ್ದನ್ನು ಅಕ್ಷರ ರೂಪದಲ್ಲಿ ಹಿಡಿದಿಡಲಿಕ್ಕೆ ಪ್ರಯತ್ನ ಮಾಡುವಂಥದ್ದೇ ಒಂದು ಬರವಣಿಗೆ ಹಾಗೆ ನಟನೆಯಲ್ಲಿ ಕವಿಗಳು ಬರೆದಂಥ ನಾಟಕವನ್ನು ಕಲಾವಿದ ಪೇಕ್ಷಕರ ಮುಂದೆ ಪ್ರಸ್ತುತ ಪಡಿಸ್ಬೇಕು ಅಂದರೆ ಪಠಣ ಮನನ ಚಿಂತನ ಧಾರಣ ಪ್ರಕಟಣ ಈ ಐದು ಹಂತಗಳಲ್ಲಿ ದಾಟಿದಾಗ ಮಾತ್ರ ಪ್ರೇಕ್ಷಕರನ್ನು ಒಂದು ನಾಟಕ ಕೃತಿ ತಲುಪ್ತದೆ ಹಾಗೇ ಒಂದು ಕತೆ ಕಾದಂಬರಿ ಕವಿಯ ಅಥವಾ ಬರಹಗಾರನ ಗ್ರಹಿಕೆಯಿಂದ ಉಂಟಾದಂಥ ತರಂಗಗಳನ್ನು ಶಬ್ದಗಳಲ್ಲಿ ಹಿಡಿದಿಡುವಂಥ ಪ್ರಯತ್ನವನ್ನು ಒಬ್ಬ ಲೇಖಕ ಕವಿ ಮಾಡ್ತಾನೆ ಅದು ಅಕ್ಷರ ರೂಪವನ್ನು ತಾಳಿ ಓದುಗನ ಮನಸ್ಸನ್ನು ತಲುಪ್ತದೆ ಈ ಒಂದು ಕ್ರಿಯೆ ಪ್ರಕ್ರಿಯೆ ಏನಿದೆಯಲ್ಲ ಇದ್ರಿಂದ ಏನು ಸಾಧನೆ ಮಾಡ್ಲಿಕ್ಕೆ ಹೊರ್ಟಿದೀವಿ ನಾವು ಸಾಹಿತ್ಯದಿಂದ ಸಾಧನೆ ಮಾಡ್ಬೌದಾ ಅಂತಂದ್ರೆ ದಿಢೀರ್ ಸಾಧನೆ ಆಗವುದು ಕೆಲವು ಸಂದರ್ಭಗಳಲ್ಲಿ ಮಾತ್ರ ಸಾಧ್ಯವಾಗ್ತದೆ ಆದರೆ ಒಂದು ಬೀಜ ಅಂಕುರಗೊಂಡು ಮೊಳಕೆ ಒಡೆದು ಬೇರುಗಳನ್ನು ಭೂಮಿಗೆ ನಿಧಾನವಾಗಿ ಇಳಿಸಿಳಿಸಿ ವರ್ಷಾನುಗಟ್ಟಲೆ ಆದ್ಮೇಲೆ ಭದ್ರವಾದಂಥ ಒಂದು ಮರವಾಗಿ ಹೇಗೆ ನಿಲ್ತದೋ ಹಾಗೆ ಆ ಕವಿಯ ಲೇಖಕನ ಚಿಂತನೆಗಳು ಹಾಗೆ ನಿಧಾನವಾಗಿ ಸಮಾಜ್ದಲ್ಲಿ ಬೇರು ಬಿಡಲಿಕ್ಕೆ ಪ್ರಯತ್ನ ಮಾಡ್ತವೆ ಇವತ್ತು ಬರೆದು ನಾಳೆ ಕ್ರಾಂತಿ ಆಗುತ್ತೆ ಅನ್ನೋದು ಅದು ಕೇವಲ ತಾತ್ಕಾಲಿಕವಾದಂಥ ಕೆಲವು ಸಂದರ್ಭಗಳಲ್ಲಿ ಆಗಿರ್ಬಹುದು ಈಗ ಲಂಚಾವತಾರ ನಾಟಕವನ್ನು ಮಾಸ್ಟರ್ ಹಿರಣ್ಣಯ್ಯನವರು ಬರೆದ್ಮೇಲೆ ಹದಿನೈದು ಸಾವಿರ ಪ್ರಯೋಗಗಳನ್ನು ಮಾಡಿದ್ರು ಐವತ್ತು ವರ್ಷ ಕಳೀತು ಆ ನಾಟಕಕ್ಕೆ ಆದರೆ ಇವತ್ತು ಲಂಚ ನಿತ್ಕೊಂಡೋಗಿದೆಯಾ ಸಮಾಜದ ಮೇಲೆ ಪ್ರಭಾವ ಬೀರಿದೆಯಾ ಅನ್ನೋವಂಥ ಪ್ರಶ್ನೆ ಕೇಳಿದ್ರೆ ಇಲ್ಲ ಅಂತ ಅನ್ಬೇಕಾಗುತ್ತೆ ಹಾಗಂತ ಸಮಾಜದ ಮೇಲೆ ಆ ಕೃತಿ ಏನು ಪ್ರಭಾವ ಬೀರಿಲ್ವೇ ಅಂತ ಪ್ರಶ್ನೆ ಕೇಳಿದ್ರೆ ಬೀರಿದೆ ಅಂತನು ಹೇಳ್ಬೌದು ಬೀರಿಲ್ಲ ಅಂತನು ಹೇಳ್ಬೌದು ಹೇಗೆ ಅಂತಂದ್ರೆ ಹೇಗೆ ಪ್ರಭಾವ ಬೀರಿಲ್ಲ ಅಂತ ಹೇಳ್ತಿನಿ ಅಂತಂದ್ರೆ ಲಂಚಾವತಾರ ಇನ್ನು ಇದೆ ಹೇಗೆ ಪ್ರಭಾವ ಬೀರಿದೆ ಅಂದರೆ ಅಟ್ಲೀಸ್ಟ್ ಜನ ಪ್ರಶ್ನೆ ಮಾಡೋದನ್ನು ಕಲ್ತಿದ್ದಾರೆ ಎಲ್ಲಿ ದೂರು ಸಲ್ಲಿಸ್ಬೇಕು ಯಾವ ರೀತಿಯ ಟ್ರ್ಯಾಪ್ ಮಾಡ್ಬೇಕು ಇತ್ಯಾದಿ ಕಲ್ತಿದ್ದಾರೆ ಇದು ಕೆಲವು ಇವೆಲ್ಲಾ ಪ್ರಭಾವಗಳು ಹಾಗೆ ಕೆಲವು ಪುಣ್ಯ ಪುರುಷರ ಸಾಧು ಸಂತರ ಕತೆಗಳನ್ನು ಕೆಲವು ಪುರಾಣ ರೂಪದಲ್ಲಿ ಬರೆದಿಟ್ಟಿದ್ದಾರೆ ಅದು ಪ್ರಭಾವ ಬೀರಿದೆಯಾ ಅಂತಂದ್ರೆ ಹಳ್ಳಿಗಳಲ್ಲಿ ಅದನ್ನು ಪ್ರವಚನ ರೂಪದಲ್ಲಿ ಹೇಳ್ತಾರೆ ಪುರಾಣಿಕರು ಅದು ನೂರರಲ್ಲಿ ನೂರು ಜನರ ಮೇಲು ಪರಿಣಾಮ್ ಬೀರದಿದ್ರು ಕೂಡ ಅವರ ಜೀವನ ಶೈಲಿಯನ್ನು ಅವರ ಜೀವನದ ಗುರಿಯನ್ನು ಅದರ ಬಗ್ಗೆ ಚಿಂತನೆ ಮಾಡುವಂಥದ್ದನ್ನ ಒಂದು ಕೃತಿ ಅವರ ಮನಸಲ್ಲಿ ಹೊಕ್ಕು ಅದು ಪರಿಣಾಮವನ್ನು ಬೀರೋದಂತು ಸಿದ್ಧ ಇದು ಸತ್ಯ ಇದು ಇನ್ನು ಸಾಧಿಸಲು ಬಯಸುವುದು ಏನನ್ನು ಅಂತಂದ್ರೆ ಒಂದು ಲೇಖನ ಕೇವಲ ಮನೋರಂಜನೆಗಾಗಿ ಬರಿಬೇಕೋ ಅಥವ ಸುಧಾರಣೆಗಾಗಿ ಬರಿಬೇಕೋ ಅನ್ನುವಂಥದನ್ನ ಚಿಂತನೆ ಮಾಡ್ಬೇಕಾಗ್ತದೆ ಕೇವಲ ಸುಧಾರಣೆಗಾಗಿ ಹಲವಾರು ಕೃತಿಗಳು ಬಂದ್ವು ಸುಧಾರಣೆಯನ್ನು ಇಟ್ಟುಕೊಂಡಾಗ ಕೇವಲ ತತ್ವ ಆದರ್ಶಗಳನ್ನಇಟ್ಕೊಂಡು ಗುರಿ ಇಟ್ಕೊಂಡು ಬರೆದಾಗ ಅಲ್ಲಿ ರಂಜನೀಯ ಅಂಶಗಳಿರೋದಿಲ್ಲ ಅಲ್ಲಿ ಇರೋದಿಲ್ಲ ಅಲ್ಲಿ ಕೆಲವರು ಮನರಂಜನೆಗಾಗಿ ರಂಜನೀಯ ಅಂಶಗಳನ್ನು ಕುರಿತು ಬರೀತ ಹೋದರೆ ಇದರ ಮುಖ್ಯ ಗುರಿ ಅದನ್ನು ಮರೆಯುವಂತಹ ಮರೆಮಾಚುವಂತಹ ಅಪಾಯವು ಇರ್ತದೆ ಒಂದು ಕೃತಿಗೆ ಬರವಣಿಗೆ ಕೆಲವೊಬ್ಬೊಬ್ಬ ಕಲಾ ಕವಿಗಳು ಒಬೊಬ್ಬ ಲೇಕಕರು ಒಂದೊಂದು ಉದ್ದೇಶ ಇಟ್ಕೊಂಡು ಬರ್ಕೊತ ಹೋಗ್ತಾರೆ ಪತ್ತೆದಾರಿ ಕಾದಂಬರಿ ಬರೆಯುವವ್ರೇನು ಮಾಡ್ತಾರೆ ಆ ಕ್ಷಣದ ಒಂದು ಸಮಸ್ಯೆ ಎತ್ಕೊಳ್ತಾರೆ ಒಂದು ಕುತೂಹಲವನ್ನುಂಟು ಮಾಡ್ತಾರೆ ನಿಜವಾದ ಕೊಲೆಗಾರ ಯಾರು ಅಪರಾಧಿ ಯಾರು ಅನ್ನುವಂಥದ್ ಕತೆಯಲ್ಲಿ ಕೊನೆಯಲ್ಲಿ ತಿಳಿಸ್ತಾನೆ ಆ ಥರ ಈ ಅತಿರಂಜಿತವಾದಂಥ ಕತೆಗಳನ್ನು ಬರೆಯೋವ್ರಿದಾರೆ ಸ್ಪೈಡರ್ ಮ್ಯಾನ್ ಥರದಂತ ಕತೆಗಳು ಆಮೇಲೆ ತ್ರಿವೇಣಿ ಅಂಥವರ ಒಂದು ಕಾದಂಬರಿಗಳನ್ನು ನೋಡ್ತಿವಿ ಕೌಟಂಬಿಕ ಒಂದು ಚೌಕಟ್ನಲ್ಲಿ ಒಬ್ಬ ಮಹಿಳೆ ಪಡುವಂಥ ಏನು ವೇದನೆಗಳೇನು ಇತ್ಯಾದಿ ಕತೆಗಳಲ್ಲಿ ಬರ್ತವೆ ಅದಕ್ಕೆ ಪರಿಹಾರ ಏನು ಅಂದರೆ ಕೇವಲ ಮೆಲೊ ಡ್ರಾಮ ಅತಿ ಭಾವುಕತೆಯನ್ನು ಉಂಟು ಮಾಡುವಂಥದ್ದೇ ಅವರ ಉದ್ದೇಶವೇ ತನ್ಮೂಲಕ ಮನಃಪರಿವರ್ತನೆ ಮಾಡುವಂಥ ಒಂದು ಪ್ರಯತ್ನ ಆಗಿದೆಯೆ ಅಂದರೆ ಆಗಿದೆ ಅಂತ ಶತಃಸಿದ್ದವಾಗಿ ಹೇಳ್ಬೇಕಾಗ್ತದೆ ಅದು ಕೆಲವು ಹಲವಾರು ಕಾದಂಬರಿಗಳು ಸಿನಿಮಾದಲ್ಲಿ ಬಂದವು ಅದು ಸಮಾಜದ ಮೇಲೆ ಖಂಡಿತವಾಗಿ ಪರಿಣಾಮ ಬೀರಿದೆ ಚಿಂತನೆಯನ್ನು ಮಾಡ್ತಾರೆ ಒಂದು ಮನೆಯ ಕುಟುಂಬದೊಳಗಡೆ ಹೇಗೆ ಜೀವನ ಮಾಡ್ಬೇಕು ಹೇಗೆ ಆ ಕುಟುಂಬಕ್ಕೆ ಹೊಂದಿಕೊಂಡು ಹೋಗ್ಬೇಕು ಅಂಥಕ್ಕಂತ ಹಲವಾರ್ ಕತೆಗಳು ಬಂದಿದಾವೆ ಜಾನಪದ ಕಾವ್ಯಗಳು ಬಂದಿದಾವೆ ಹಾಗೆ ನಾಟಕಗಳು ಸಹ ಬಂದಿದಾವೆ ಈಗ ರಾಮಾಯಣ ಮಹಾಭಾರತ ಕತೆಗಳು ಬರ್ತವೆ ಆಮೇಲೆ ಸತ್ಯಹರಿಶ್ಚಂದ್ರನ ಕತೆಯನ್ನು ನಾವು ಭಾಳಷ್ಟು ಗಾಂಧೀಜಿಯವ್ರ ಮೇಲೆ ಪ್ರಭಾವ ಬೀರಿದಂಥ ಸತ್ಯಹರಿಶ್ಚಂದ್ರ ಒಂದು ನಾಟಕ ಒಂದು ನಾಟಕ ಒಂದು ಕೃತಿ ಒಬ್ಬ ಮನುಷ್ಯನನ್ನು ಮಹಾತ್ಮನಾಗಿ ಮಾಡಿತು ಆ ಗಾಂಧೀಜಿಯಿಂದ ಇಡೀ ದೇಶದ ಮೇಲೆ ಪರಿಣಾಮ ಬೀರಿತು ಸಾಮಾಜಿಕ ಮತ್ತು ರಾಜಕೀಯ ವ್ಯವಸ್ಥೆಯನ್ನೇ ಬದಲಾಯಿಸಿತು ಒಂದು ದೇಶಕ್ಕೆ ಸ್ವಾತಂತ್ರ್ಯ ತಂದಿತು ಅಂತಂದ್ರೆ ಒಂದು ನಾಟಕ ಸತ್ಯಹರಿಶ್ಚಂದ್ರ ಇದರ ಪ್ರಭಾವ ಏನು ಒಂದು ಕೃತಿಯ ಬಗ್ಗೆ ಅನ್ನುವಂಥದಕ್ಕೆ ಇದ್ಕಿಂತ ಒಂದು ಒಳ್ಳೆಯ ಉದಾಹರ್ಣೆ ಸಿಗಲಿಕ್ಕಿಲ್ಲ ತಮಾಷೆಯಾಗಿ ಹೇಳ್ತಾರೆ ಸತ್ಯಹರಿಶ್ಚಂದ್ರ ನಾಟಕದಿಂದ ಏನು ಕಲ್ತಿದಿಯಪ್ಪಾ ಅಂತ ಯಾರನ ಕೇಳಿದ್ರೆ ಹೆಂಡ್ತಿನ ಮಾರ್ಕೋಬೇಕು ಅಂತಕ್ಕಂಥ ಒಂದು ರೀತಿ ಕೂಡ ಹೇಳ್ತಾರೆ ಕಷ್ಟ ಬಂದಾಗ ಹೆಂಡ್ತೀನ್ ಮಾರ್ಕೋಂಬಿಟ್ಟಲ್ಲ ಅವನು ಅಂತ ರಾಮಾಯಣದಿಂದ ಏನು ಅಂತಂದ್ರೆ ಗಂಡನಿಂದ ಹೆಂಡ್ತಿ ವನವಾಸ ಅನುಭವಿಸಿದ್ಲು ಅಂತೇಳ್ತಾರೆ ಇದು ನಿಷೇದಾತ್ಮಕವಾದಂಥ ಯಾವ್ ರೀತಿ ಗ್ರಹಿಸ್ತೀವಿ ಅನ್ನುವಂಥ ಒಂದು ಯೋಚನಾ ಲಹರಿಯ ಮೇಲೆ ಬರುವಂಥ ಅಭಿಪ್ರಾಯಗಳು ವಿಮರ್ಶೆಗಳು ಆದ್ದರಿಂದ ಧನಾತ್ಮಕವಾಗಿ ಒಂದು ಕೃತಿಯನ್ನ ಗ್ರಹಿಸಿದಾಗ ಮಾತ್ರ ಋಣಾತ್ಮಕವಾಗಿ ಗ್ರಹಿಸದೆ ಧನಾತ್ಮಕವಾಗಿ ಸಮಾಜ ಮತ್ತು ಓದುಗರು ಗ್ರಹಿಸಿದಾಗ ಒಂದು ಕೃತಿಯ ಸಾರ್ಥಕತೆ ಇರ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ಈ ನನ್ನ ಮಾತುಗಳನ್ನು ಮುಗಿಸ್ತಾಯಿದ್ದೇನೆ ನಮಸ್ಕಾರ ಮರಿ ಆಯ್ತಿದು ಇಲ್ಲೇ ಸ್ಟಾಪ್ ಮಾಡೋದ್ ಸೇಮ್ ಅದೇ ಅದೇ ಪೌಸ ಹಾಂ ಮಾಡ್ದೆ ಆಯಿತು